ಹಲೋ

ಓ ಮೇಡಮ್ ನಿಮ್ಮಲ್ಲಿ ರೂಮ್ಸ್ ಇದೆಯಾ ಉಳ್ಕೊಳ್ಳಿಕ್ಕೆ ನಾವೊಂದು ಐದು ಆರು ಜನ ಇದಿವಿ ಮೇಡಮ್ ನಮ್ದು ಅದೇ ಫ್ಯಾಮಿಲಿ

ಹಾಂ ಮಕ್ಕಳು ಒಂದು ಎರಡು ಜನ ಇದ್ದಾರೆ ನಮಗೆ ಸ್ಪೆಷಲ್ ರೂಮ್ ಇದೆಯಾ

ಒಂದು ಎಷ್ಟಾಗ್ಬೌದು ಒಂದು ರೂಮಿಗೆ

ನಮಗೆ ನಾರ್ಮಲಿದು ಸಾಕಾಗಿತ್ತು

ನಮ್ಗೆ ಒಂದೇ ದಿನ ಫಂಕ್ಷನ್ ಇತ್ತು ಒನ್ ದಿನದ ಮಟ್ಟಿಗೆ

ಹಾಂ ನಮ್ಗೆ ಹಾಗಾರೆ ನಾರ್ಮಲ್ ರೂಮ್ ಕೊಡಿ ಮ್ಯಾಮ್ ಬುಕ್ ಮಾಡಿ

ಹಾಂ ಅಡ್ಡಿಲ್ಲ ಮೇಡಮ್ ಎರಡು ರೂಮ್ ಬುಕ್ ಮಾಡಿ ಈಗಲೇ ಬುಕ್ ಮಾಡೋದಾ ಹಾಂ ಹಾಂ

ಹಾಂ ಅಲ್ಲಿ ಬಾತ್ರೂಮ್ ಇದು

ನಾಳೆ ಬರ್ತೀನಿ ಮೇಡಮ್ ಹಾಂ ಬೆಳಿಗ್ಗೆ ಅಥವಾ ಸಂಜೆ ಬರ್ತೆ ಹಾಂ ನಿಮ್ಗೊಂದು ಕಾಲ್ ಮಾಡ್ತೀನಿ ಬಂದು ಅಡ್ಡಿಲ್ಲ ಅಡ್ಡಿಲ್ಲ

ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಮೇಡಮ್ ಜಯಲಕ್ಷ್ಮಿ ತೋಡಾ ಅಂತ ನಮ್ಮ ಹೆಸ್ರ್ ಜಯಲಕ್ಷ್ಮಿ ತೋಡಾರ್ ಹಾಂ

ಹಾಂ ನೀವು ಇಲ್ಲ ಆದರೆ ಮತ್ತೊಬ್ಬರು ಯಾರಾದ್ರೂ ಇರ್ತಾರಾ ಅಲ್ಲಿ ನಾ ಬಂದು ಹಾಂ ಅಡ್ಡಿಲ್ಲ ಹಾಂ ಅಡ್ಡಿಲ್ಲ ಮೇಡಮ್

ತ್ಯಾಂಕ್ ಯು ಮೇಡಮ್